ಅಲೋ ನಮಸ್ತೆ ಮೇಡಮ್ ನಾನು ಅದೇ ಟ್ರೈನ್ ಬುಕ್ ಮಾಡೋಕಿತ್ತು ಅದಕ್ಕೇನೆ ಇದು ಇವತ್ತು ಮೈಸೂರಿಗೆ ಹೋಗಕ್ಕೆ ಇರೋದು ಎಷ್ಟು ಎಷ್ಟೊತ್ತಿಗೆ ಇರ್ತವೆ ಟ್ರೈನ್ ಇಲ್ಲಿ

ಹೌದಾ ಹಾಂ ಹಾಂ ಹಾಂ ಅಷ್ಟಷ್ಟು ಟೈಮಿಂಗ್ಸಲ್ಲಿ ಇದೆ ಇವಾಗ ನಾವು ಫಸ್ಟ್ ಕ್ಲಾಸಿಗೆ ಬುಕ್ ಮಾಡ್ಬೇಕು ಅಂದರೆ ಎಷ್ಟೊತ್ತಿಗೆ ಮಾಡಬೇಕು ಮತ್ತು ಚಾರ್ಜ್ ಎಷ್ಟು ಆಗುತ್ತೆ ಹಾಂ ಹಾಂ ಅಂದರೆ ಇವಾಗ ನಾವು ಬುಕ್ ಮಾಡೋಕ್ಕಿಂತ ಅಂದರೆ ಎಷ್ಟೊತ್ತು ಒಳಗಡೆ ಬುಕ್ಕಿಂಗ್ ಮಾಡಿಸಬೇಕಾಗತ್ತೆ ಇಲ್ಲ ಅಂತ ಹೇಳಿದರೆ ಸೀಟ್ ಎಲ್ಲ ಫಿಲ್ ಆಗ್ಬಿಡತ್ತೆ ಈ ಥರ ಎಲ್ಲ ಇರುತ್ತಲ್ಲ ನಾವು ಎಷ್ಟ್ರ ಒಳಗೆ ಮಾಡಿಸ್ಬೇಕಾಗತ್ತೆ ಈಗ ಈಗ ನಾನು ಸೆವೆನ್ ಓ ಕ್ಲಾಕಿಗೆ ಹೋಗ್ಬೇಕಾಗತ್ತೆ ನಾಳೆ ಅವಾಗ ನಾನು ಎಷ್ಟು ಗಂಟೆ ಒಳಗಡೆ ಬುಕ್ಕಿಂಗ್ ಮಾಡ್ಬೇಕು ಇವತ್ತು ಇವಾಗ ನೈಟು ನೈನ್ ಓ ಕ್ಲಾಕ್ ಒಳಗೆ ಮಾಡಿಬಿಡ್ಬೇಕಾ ಹಾಂ ಹಾಂ ಅದೇ ಇಲ್ಲಾಂದರೆ ಸೀಟ್ ಏನಾದರೂ ಫಿಲ್ ಆಗಿಬಿಟ್ರೆನೆ ಸಿಗೋದಿಲ್ಲ ಹಾಂ ಹಾಂ ಅದೇ ಕೇಳಿಸ್ತಿರ್ಲಿಲ್ಲ ಸ್ವಲ್ಪ ಹೊತ್ತು ಹಾಂ ಓಕೆ ಮ್ಯಾಮ್ ಅದಾದ ಮೇಲೆ ನಮ್ಮ ಫ್ರೆಂಡ್ಗೆ ಒಬ್ಬರಿಗೆ ಅವ್ರಿಗೂನು ಬೆಂಗ್ಳೂರ್ಗೆ ಇದೆ ಬುಕ್ಕಿಂಗು ಹಾಂ ಬೆಂಗ್ಳೂರಿಂದಕ್ಕೆ ಎಷ್ಟಾಗುತ್ತೆ ಮ್ಯಾಮ್

ಹೌದಾ ಹ್ಞೂ ಹ್ಞೂ ಹಾಂ ಹಾಂ ಹೌದಾ ಹ್ಞೂ ಹಾಂಗಿದ್ರೆ ಅದಕ್ಕೂನು ನಾವು ಇವತ್ತು ಅಂದರೆ ಅವರು ನಾಡಿದ್ದು ಹೋಗ್ತಾ ಇರೋದು ಒಂದು ದಿನ ಮೊದಲು ಬುಕ್ಕಿಂಗ್ ಮಾಡಬೇಕಾಗುತ್ತಾ ಅಂದರೆ ಹಿಂದಿನ ದಿನಾನೇ ಬುಕ್ಕಿಂಗ್ ಮಾಡಿ ಅಂದರೆ ಪ್ಯಾಸೆಂಜರ್ ಜಾಸ್ತಿ ಇರ್ತಾರೆ ಅಂತ ಅಷ್ಟು

ಹಾಂ ಮತ್ತು ಹೇಗಿರುತ್ತೆ ಮ್ಯಾಮ್ ಅಲ್ಲಿ ಅಂದರೆ ಕರೆಕ್ಟ್ ಆಗೇ ಟ್ರೈನ್ ಎಲ್ಲ ಬರ್ತಾ ಹಾಂ ಓಕೆ ಓಕೆ ಮ್ಯಾಮ್ ತ್ಯಾಂಕ್ ಯು ಹ್ಞೂ ಬೈ